ಹ್ಞೂ ಹೇಳಿ ಫ್ರೀ ಇದ್ದೀನಿ ಹೇಳಿರಿ

ನೀವು ಕರೆಂಟಾಗಿ ಎಲ್ ಎಲ್ಲಿದ್ದೀರ ಕರೆಂಟ್ ಅಡ್ರೆಸ್ ಹೇಳಿರಿ ಹಾಂ ಬೇಕ್ರಿ ಪಕ್ಕಕ್ಕೆ ಸ್ಪಂದನ ಹೋಟ್ಲಂತ್ ಸೀ ಹೋಟೆಲಂತಿದೆ ನೋಡಿ ಇದೀರಾ ಅಲ್ಲಿ ಹೋಗ್ರಿ ಅಲ್ಲಿ ಹೋದ್ರೆ ನಿಮಗೆ ನಿಮಗೇನು ಬೇಕೋ ಅಲ್ಲಿ ಡಿಶ್ ಎಲ್ಲ ಸಿಗುತ್ತೆ ನಿಮಗೆ ಟ್ರೈ ಮಾಡಿ ಹಾಂ ಇಲ್ಲ ಊಟ ಎಲ್ಲ ಚೆನ್ನಾಗಿದೆ ರೇಟ್ ಕೂಡ ಕಮ್ಮಿ ಇದೆ

ಹ್ಞೂ ನಾನು ಆಗ ಆಗ ಬರ್ತಿರ್ತೀನಲ್ಲಿ ನನ್ನದು ಅಲ್ಲೇ ಅಡ್ಡಾಡ್ತಿರ್ತೀನಿ ನಾನು ಬಿಸಿ ಇದ್ದಾಗೆಲ್ಲ ಆಗಾಗ ಬಂದು ಬಂದು ಹೋಗ್ತಿರ್ತೀನಿ ಅಲ್ಲಿ ಹ್ಞೂ ಫುಡ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ

ಹಾಂ ಅಲ್ಲೇ ಹೋಗಿರಿ ಹ್ಞೂ ಸೀ ಫುಡ್ಸ್ ಎಲ್ಲ ಸಿಗುತ್ತೆ ನಿಮಗೆ ಏನೇನು ಬೇಕೋ ಎಲ್ಲ ಅಲ್ಲೇ ಇರುತ್ತೆ

ಎಲ್ಲಿಗೆ ಬರಬೇಕಾ ಬಂದ್ ಬರಬೇಕೆಂದರೆ ಹೇಳಿರಿ ಬರ್ತೀನಿ ಹಾಂ ಸರಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹ್ಞೂ ನೀವು ಹೋಗಿ ಟ್ರೈ ಮಾಡಿ ನೀವು ಹೋಗಿ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಹೇಳಿ ಹಾಂ ಸರಿ ಹಾಂ ಬಾಯ್ ಸರ್ ಬಾಯ್